ಮೊನ್ನೆ ನಾನು ಫ್ಲಿಪ್ಕಾರ್ಟಿನಲ್ಲಿ ಮೊಬೈಲನ್ನ ಪರ್ಚೇಸ್ ಮಾಡಿದೆ ಅದು ಎಷ್ಟು ಕಡಿಮೆ ಆಯಿತು ಅಂದರೆ ಹೊರ್ಗಡೆ ಶೋ ಇಲ್ಲಿ ಅಂಗ್ಡಿಯಲ್ಲಿ ಏನಿರುತ್ತೋ ಅಲ್ಲಾ ಅಂಗ್ಡಿಯಲ್ಲಿಗಿಂತ ಅದರಲ್ಲಿ ಮೂರು ಸಾವಿರ ರೂಪಾಯಿ ನನ್ಗೆ ಕಡಿಮೆ ಸಿಕ್ತು ಇಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಅದರದ್ದು ಅಮೌಂಟ್ ಹೇಳಿದ್ರು ಆದರೆ ಇಲ್ಲಿ ಶಾಪಿಗೋಗಿ ಕೇಳಿದಾಗ ನಮಗೆ ಅದು ಕೇವಲ ಮೂವತ್ತೆರಡು ಸಾವಿರ ರೂಪಾಯಿಗೆ ಮೊಬೈಲ್ ಸಿಕ್ತು ಸೊ ಅದ್ರ ಜೊತೆಗೆ ನಮಗೆ ಒಂದು ಗಿಫ್ಟು ಒಂದೆರಡು ಗಿಫ್ಟು ಕೂಡ ಕೊಟ್ಟರು ಒಂದು ಏರ್ಫೋನ್ ಒಂದು ಮತ್ತು ಒಂದು ಬ್ಲೂಟೂತ್ತು ಸೊ ಇಷ್ಟು ಗಿಫ್ಟು ಕೊಟ್ಟರು ಅದರಿಂದ ನಮಗೆ ಇವತ್ತಿನ ದಿವ್ಸ ಏನು ಅಂದರೆ ಆನ್ಲೈನಿನಾಗೆ ಕೆಲವು ಐಟಂಗಳನ್ನ ನಾವು ಕೊಂಡ್ಕೊಳೋದ್ರಿಂದ ನಮಗ್ ಭಾಳ ಕಡಿಮೆ ಸಿಗುತ್ತೆ ಹಂಗಾಗಿ ಆನ್ಲೈನಿನಲ್ಲಿ ಕೊಂಡ್ಕೊಳ್ಳೋದು ಉತ್ತಮ ಅನ್ನೋ ಸ್ಥಿತಿ ಬಂದಿದೆ